ಹಿಂದಿನ ಕಾಲದಲ್ಲಿ ರೇಡಿಯೋ ಎಲ್ಲ ಇತ್ತು ಆವಾಗ ನಮಗೆ ಸರಿಯಾಗಿ ಎಂಟಟೈನ್ಮೆಂಟ್ ಸಿಕ್ತಾ ಇರ್ಲಿಲ್ಲ ಯಾಕಂದರೆ ಆವಾಗ ಒಂದು ಕ್ರಿಕೆಟ ಈಗ ನಮ್ಮದು ಇಂಡಿಯಾ ವಿನ್ನಾದರೆ ನಾವು ಜಸ್ಟ್ ಕೇಳ್ತೇವೆ ಹೊರತು ನಮಗೆ ನೋಡೋಕ್ಕಾಗ್ತಿರಲಿಲ್ಲ ಆವಾಗ ನಾವು ಜಸ್ಟ್ ಕೇಳಿಯೇ ಒಟ್ಟಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಕೂತ್ಕೊಂಡು ಆದರೆ ಕಾಲಕ್ರಮೇಣ ಇದು ಕಾಲ ಬದಲಾದ ಹಾಗೆ ನಾವು ಚೇಂಜಾಗ್ತೇವೆ ಯಾಕಂದರೆ ಮತ್ತೆ ಟಿವಿ ಬಂತು ಕಂಪ್ಯೂಟರ್ ಬಂತು ಟಿವಿಲೂ ಅಷ್ಟೇ ಟಿವಿಲಿ ನಾವು ಲೈವಾಗಿ ನೋಡ್ಬೋದು ಕ್ರಿಕೆಟ್ ಮ್ಯಾಚನ್ನು ಲೈವಾಗಿ ನೋಡಿ ನಮ್ಮದು ಇಂಡಿಯಾ ಏನಾದರೂ ವಿನ್ನಾದರೆ ಎಷ್ಟೊಂದು ಖುಷಿಪಡ್ತಾ ಇದ್ವಿ ಎಲ್ಲರೂ ಒಟ್ಟಿಗೆ ಸೇರಿ ಸೆಲಬ್ರೇಟ್ ಮಾಡ್ತಾ ಇದ್ವಿ ಅಂದರೆ ಎಷ್ಟು ಹೊತ್ತಾದರೂ ಕೂತ್ಕೊಂಡು ನಾವು ನೋಡ್ತಾ ಇದ್ವಿ ಟಿವಿನ ಆಮೇಲೆ ಈಗ ಟಿವಿ ನಾವು ಧಾರಾವಾಹಿ ನೋಡ್ತೇವೆ ಟಿವಿಯಲ್ಲಿ ಕೆಲವೆಲ್ಲ ಎಂಟಟೈನ್ಮೆಂಟಿದೆ ಟಿವಿಲಿ ಈಗ ಹಿಂದೆ ಆದರೆ ಟಿವಿಲಿ ಧಾರಾವಾಹಿ ಇದನ್ನು ಒಂದು ಕರೆಂಟು ಹೋದರೆ ನಮಗೆ ಧಾರಾವಾಹಿ ನೋಡೋಕ್ಕೆ ಮತ್ತೆ ಪುನಃ ನೋಡಕ್ಕೆ ಸಿಕ್ತಾ ಇರ್ಲಿಲ್ಲ ಈಗ ಆಗೋಲ್ಲ ಈಗ ಅಂದರೆ ಯಾವ್ದ್ಯಾವ್ದು ಆ್ಯಪು ಬಂದಿದೆ ಅಂದರೆ ವೂಟು ಅಂಥದ್ದೆಲ್ಲ ಅಥವಾ ಮೊಬೈಲು ಮೊಬೈಲಿಂದಲೂ ನಾವು ನೋಡ್ಬೋದು ಆ ಥರ ಎಲ್ಲ ಇತ್ತು ಅಂದರೆ ಮಿಸ್ಸಾದ ಧಾರಾವಾಹಿಯನ್ನ ನಾವು ಮತ್ತೆ ಪುನಃ ನೋಡ್ಬೋದು ಆ ಥರ ಎಲ್ಲ ಈಗ ಯಾವುದೇ ಅಂದರೆ ಸೌಲಭ್ಯಕ್ಕೆ ಕೊರತೆಯಿಲ್ಲ ಮತ್ತು ಕಂಪ್ಯೂಟ್ರ್ ನೋಡಿ ಕಂಪ್ಯೂಟ್ರು ಕೂಡ ಈಗ ತುಂಬ ನಮಗೆ ಹೆಲ್ಪಾಗಿದೆ ಯಾಕೆಂದರೆ ಯಾವುದೇ ನಮಗೊಂದು ಏನಾದರೂ ಅದು ಒಂದು ಬೇಕಿದ್ದರೆ ನಾವು ಅದರಲ್ಲಿ ಸ್ಟೋರೇಜ್ ಮಾಡಿ ಇಟ್ಟುಕೊಳ್ಬೋದು ಇಂಥದ್ದೆಲ್ಲ ಈಗ ರೇಡಿಯೋದ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ ತುಂಬ ಕಂಪ್ಯೂಟ್ರ್ ಮತ್ತು ಟಿವಿಯಿಂದ ನಮಗೆ ತುಂಬ ಉಪಯೋಗ ಆಗಿದೆ